ಅರವತ್ತು ಸಾವಿರದ ಐನೂರ ಒಂದು ಐವತ್ತೊಂದು ಸಾವಿರದ ಇನ್ನೂರ ಐವತ್ತೆಂಟು ಎಪ್ಪತ್ತೊಂದು ಸಾವಿರದ ನಾನೂರ ಇಪ್ಪತ್ತೊಂದು ಒಂದು ಲಕ್ಷದ ಎಂಟುನೂರ ಐವತ್ತೈದು ತೊಂಬತ್ತು ಸಾವಿರದ ಏಳ್ನೂರ ಎಪ್ಪತ್ತೊಂದು